ತೋಟದ ನಿರ್ವಹಣೆಯಲ್ಲಿ ಕೆಲವು ಸಲ ನೀರು ಸರಬ ಆದಾಗ ಸರಬರಾಜಿನದು ಸಮಸ್ಯೆ ಆದಾಗ ಗಿಡಗಳಿಗೆ ಆಗಲಿ ಮರಗಳಿಗೆ ಆಗಲಿ ನೀರಿನ ಅಭಾವ ಬರುತ್ತದೆ ಆಗ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಲು ಕಷ್ಟ ಆಗುತ್ತೆ ಅಂದರೆ ನೀರು ಬಿಡಲು ಹೋದಾಗ ಕೆಲವು ಬೆಳಗಿನ ಹೊತ್ತಾಗಲಿ ಸಂಜೆ ಹೊತ್ತಾಗಲಿ ಸೊಳ್ಳೆಗಳ ಕಾಟದಿಂದ ನಮಗೆ ತೊಂದರೆಗಳು ಉಂಟಾಗುತ್ತದೆ ಮನಸ್ಸಿನಲ್ಲಿ ಕಿರಿಕಿರಿ ಉಂಟಾಗುತ್ತದೆ ಆಮೇಲೆ ಕೆಲವು ಸಲ ಗಿಡಗಳು ಬೆಳೆದಾಗ ಅದನ್ನು ಕತ್ತರಿಸಲು ಹೋದಾಗ ಕೆಲವು ಬೆಳೆಗಳಲ್ಲಿ ಇರುವಂಥ ಕ್ರಿಮಿಕೀಟಗಳು ಕಚ್ಚಿ ಅದರಿಂದ ತುರಿಕೆಗಳು ಬರುತ್ತದೆ ಆಮೇಲೆ ಕೆಲವು ಸಲ ಈ ಕಂಬಳಿ ಹುಳಗಳು ಎಲ್ಲೋ ಕ ತಳದಲ್ಲಿ ಇರುವುದರಿಂದ ಅದನ್ನು ಮೆಟ್ಟಿದಾಗ ಅದರಿಂದ ನಮಗೆ ಉರಿಗಳು ಶುರು ಆಗುತ್ತದೆ ನೋವು ಕಾಲು ನೋವು ಶುರು ಆಗುತ್ತದೆ ಈ ರೀತಿಯಲ್ಲಿ ಅದರಿಂದ ತೊಂದರೆಗಳು ಸಾಕಷ್ಟು ಸಲ ಬಂದಿರುತ್ತದೆ ಅದನ್ನು ಸರಿಯಾದ ರೀತಿಯಲ್ಲಿ ಯೋಜನೆ ರೂಪಿಸಿಕೊಂಡು ನಿರ್ವಹಣೆ ಮಾಡುವಲ್ಲಿ ಮಾಡು ಮಾಡಬೇಕು ಆಮೇಲೆ ಕ್ರಿಮಿಕೀಟಗಳು ಕೆಲವು ಗಿಡಗಳಿಗೆ ಬಂದ ಮೇಲೆ ಆ ಗಿಡಗಳು ಆಗಲಿ ಕೆಲವು ಸಸಿಗಳಾಗಲಿ ಸರಿಯಾಗಿ ಚಿಗುರು ಬರುವುದಿಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಔಷಧಿಯನ್ನು ಸಿಂಪಡಿಸಬೇಕು ಕೆಲವು ನೀರಿನ ಕೊರತೆಯಿಂದನೂ ಕೆಲವು ಗಿಡಗಳು ಹೊಸ ಸಸಿಗಳು ಹೂವಿನ ಗಿಡಗಳು ಹೋಗುತ್ತದೆ ಅದನ್ನು ಸರಿಯಾದ ಸಮಯಕ್ಕೆ ನೀರು ಬಿಡಬೇಕು ಇನ್ನು ಕೆಲವು ಕ್ರಿಮಿಗಳು ಬರದಿದ್ದ ಹಾಗೆ ಅದನ್ನು ಮುನ್ನೆಚ್ಚರಿಕೆ ವಹಿಸಬೇಕು